ನಾವು ಜೀವನದಲ್ಲಿ ಜೀವನೋಪಾಯಕ್ಕೆ ಹಲವಾರು ದಾರಿಗಳನ್ನ ನಾವು ಒಂದು ಗುರಿಗಳನ್ನಿಟ್ಟುಕೊಂಡು ನಾವು ಸಾಗಬೇಕಾಗುತ್ತದೆ ನಾವು ಚಿಕ್ಕವ್ರು ಇಂದಲು ಅದನ್ನ ಮೈಗೂಡಿಸ್ಕೊಂಡು ನಾವೇನಾದರೂ ಮಾಡಬೇಕು ಅಂತ ಕೆಲಸ ಮಾಡಬೇಕಂತ ಹೊರಟರೆ ನಾವೂ ಓದೋ ರೀತಿ ನಮ್ಮ ಹೋಗುವಂಥರ ಗುರಿ ಎರಡೂನು ಪೂರಕವಾಗಿರಬೇಕು ಒಂದೊಂದ್ ಸರ್ತಿ ಅದೂ ಸರಿಯಾದ ಮಾರ್ಗದರ್ಶನ ಇಲ್ಲದೇ ಇರೋ ಕಾರಣಕ್ಕ ಒಂದ್ಸಲಾ ಅದು ತಪ್ಪಿ ಬೇರೆ ರೂಟಿಗೆ ಹೋಗುವಂಥದ ಅದರಲ್ಲಿನ ನಮಗ ಸೂಟಬಲ್ ನಮಗ ನೀಗುವಂಥಾ ಕೆಲಸನಾ ನಾವು ಹುಡುಕಬೇಕು ನಮ್ಮ ಕೈಯಿಂದ ಏನು ಸಾಧ್ಯತೆ ಒಂದು ಹೋಟೆಲು ಉದ್ಯಮನ್ನ ನಾವ ಸಣ್ಣದು ಸಣ್ಣ ಪುಟ್ಟ ಅಂಗಡಿಗಳನ್ನ ಅಥ್ವಾ ಏನಾದರು ಫ್ಯಾಕ್ಟ್ರಿಗಳಲ್ಲಿ ಎಲ್ಲಿಯಾದರು ಒಂದು ಏನಾದರೂನು ಒಂದು ಕೆಲಸ ಮಾಡಕ್ಕ ನಾವು ಒಂದು ದಾರಿ ಹಾಕಬೇಕಾಗುತ್ತೆ ಅದರ ತಕ್ಕಂಗೆ ಸಾಧ್ಯದಷ್ಟು ಒಂದು ನಮ್ಮಲ್ಲೇ ಒಂದು ಸ್ಪೀಡ್ನ ನಾವು ಹುಡ್ಕೋಬೇಕು ನಾವು ನಮ್ಮಲ್ಲಿ ಏನೈತಿ ನಮ್ಮ ಟಾಲೆಂಟ್ ಅದ್ರ ಅದ್ರ ಪ್ರಕಾರನ ನಾವು ಒಂದು ಕೆಲಸ ಹುಡ್ಕೊಂಡು ಹೋಗಬೇಕಾಗುತ್ತೆ ಈಗ ಆದರೆ ಎ ಬೇಕಾದಷ್ಟು ಕೆಲಸಗಳು ನಾನಾ ಥರ ಈಗ ಒಂದೆ ಕಡೆ ಕೆಲಸ ಮಾಡಬೇಕು ಅಂತಲ್ಲ ಈ ಊರು ಬಿಟ್ಟು ಇನ್ನೊಂದು ಊರು ಇನ್ನೊಂದು ಊರು ಬಿಟ್ಟು ಮತ್ತೊಂದು ಊರು ಕೂಡ ಎಲ್ಲೋದರೂನು ಕೆಲಸ ಸಿಕ್ಕೇ ಸಿಗತ್ತೆ ಮಾಡಬೇಕು ಅನ್ನೋನಿಗೆ ಬೇಕಾದಷ್ಟು ಕೆಲಸ ಬೇಕಾದ ಕಡೆ ಸಿಕ್ಕೇ ಸಿಕ್ತವೆ ಮಾಡುವಂಥಾ ಒಂದು ಒಂದು ಮನಸಿರಬೇಕು ಒಂದು ಗುರಿ ಇರಬೇಕು ಒಂದು ಛಲ ಇರಬೇಕು ಆ ಛಲನ ನಾವು ಈಡೇರ್ ಈಡೇರಿಸ್ಕೋ ಬೇಕು ಅಂದರೆ ನಾವು ಮೊದಲು ಕೃಷಿ ಸಂಬಂಧ ಕೆಲಸ ಮಾಡಾಕ್ಕೆ ನಾವು ಮೊದಲು ತಯಾರಾಗ್ಬೇಕು ಅಷ್ಟೇ ನಾವು ಕೆಲಸ ಮಾಡಬೇಕಂತ ಹೊರಡಬೇಕು ನಾವು ಎಷ್ಟು ನಾವೂ ಅದನ್ನ ನಾವೂ ಗಳಸ್ತೀವಿ ಎಷ್ಟು ಉಳಿಸ್ತೀವಿ ಅನ್ನೋಕಿಂತ ಮೊದಲು ಕೆಲಸ ಮಾಡಕ್ಕೆ ಹೊರಡಬೇಕು ಜೀವನ ಪೇ ಮಾಡಕ್ಕ ಸಾಕಷ್ಟು ಮಾರ್ಗಗಳಾದವ ನಾವು ಅದೇ ರೀತಿನು ನಾವು ಒಂದು ಕರೆಕ್ಟ್ ನಿರ್ಧಾರ ತಕೊಂಡು ಒಂದು ದಾರಿಗೆ ಹೋಗಬೇಕು ಕೆಲಸ ಮಾಡಲಿಕ್ಕಂತಂದರೆ ಬೇಕಾದಷ್ಟು ಅಂತಂದರೆ ಮೊದಲು ನಾವು ಅದ್ರ ಬಗ್ಗೆ ಟ್ರೇನಿಂಗ್ ತಗೋಬೇಕು ಯಾವ ಥರ ಕೆಲಸ ಮಾಡಬೇಕು ನಾವು ನಮಗೇನು ನೀಗತ್ತ ಅಂತ ಕೆಲಸಾನ ಮಾಡಕ್ಕ ನಾವೊಂದು ಟ್ರೈನ್ ಅಪ್ ಮಾಡ್ಕೋಬೇಕು ನಮ್ಗೆ ಸಾಧ್ಯದಷ್ಟು ನಾವು ಏನೋ ಒಂದು ಮಾಡ್ಬೇಕಂತಂದರೆ ಅದ್ರ ಬಗ್ಗೆ ಅದ್ರ ಒಂದು ಇದನ್ನ ತಿಳ್ಕೊಬೇಕು ಒಳಅರಿವಿ ಏನೈತಿ ಅದನ್ನ ನಾವು ಅದರ ಬಗ್ಗೆ ಸಣ್ಣಾಕಿ ಕೀಳು ಮಟ್ಟ ಅಂತ ಯಾವುದೂ ಇನ್ನೋಂದ್ ನಾವು ಕೆಲಸಾನ ಕೀಳು ಮಟ್ಟ ಆರ್ಸಿ ಇದು ಮಾಡ್ಕೋಬಾರದು ಅದನ್ನ ಮೇಲೆ ತರಗತಿ ಒಳಗೆ ನೋಡ್ಕೊಂಡು ಅದನ್ನ ಕೆಲಸಗಳನ್ನ ಗೌರವದಿಂದ ಮಾಡಿದರೆ ಜೀವನದಾಗ ನಾವು ಸಕ್ಸಸ್ ಆಗ್ತೀವಿ ಏನು ಮತ್ತು ಏನು ಬೇಕಾದ್ದು ನಾವು ಮಾಡಿ ಆ ಜೀವವನ್ನ ಸಾರ್ಥಕ ಮಾಡ್ಕೋಬೋದು ಮತ್ತು